ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕು ಹದಿನೈದು ಮೇ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಏಪ್ರಿಲ್ ಇಪ್ಪತ್ತೆಂಟು ಪೆಬ್ರವರಿ ಆರು ಎರಡು ಸಾವಿರದ ನಾಲ್ಕು ಜುಲೈ ಹದಿನಾರು ಎರಡು ಸಾವಿರದ ಒಂಬತ್ತು